ಹಲೋ ಕಾಮತ್ ಹೋಟೆಲ್ರೀ ನಮಗೊಂದು ಆರ್ಡರ್ ಮಾಡೋದಿತ್ತು ತೊಟ್ಟಿಲು ಕಾರ್ಯಕ್ರಮ ಇತ್ತು ಅದಕ್ಕೋಸ್ಕರ ನಮಗೊಂದು ಆರ್ಡರ್ ಮಾಡೋದಿತ್ತು ನಮ್ದು ಅಡ್ರೆಸು ಶಿವ್ ನಗರ್ ಸೌತು ಹೌದು ಏನೇನು ಅಂದರೆ ಊಟದಲ್ಲಿ ಜಾಮೂನು ಪಾಯಸ ಪೂರಿ ಚಪಾತಿ ಪಲ್ಯ ಸಜ್ಜೆ ರೊಟ್ಟಿ ಅನ್ನ ಸಾರು ಮತ್ತೆ ಹೀಗೆ

ಅವೆಲ್ಲ ಸಿಗ್ ಬೇಕಾಗಿತ್ತು ಅದೇ ರೀತಿಯಾಗಿ ಒಳ್ಳೆಯ ರೀತಿಯಿಂದ ಸಿದ್ ಒಳ್ಳೆಯ ರೀತಿಯಿಂದ ಮಾಡ್ಕೊಟ್ರೆ ಚೆನ್ನಾಗಿರುತ್ತದೆ ಹಾಗೆ ಅದರ ಒಂದೊಂದು ಒಂದು ಪ್ಲೇಟಿಗೆ ಎಷ್ಟು ಆಗ್ಬೋದು ಒಂದು ಪ್ಲೇಟಿಗೆ ನೂರು ನೂರ ನೂರ ಇಪ್ಪತ್ತಾ ಹೌದಾ ಹಾಗಾದರೆ ನಮ್ಗೆ ನೂರು ಪ್ಲೇಟ ಬೇಕಾಗಿದೆ ಹಾಂ ಅದೇ ತೊಟ್ಟಿಲು ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ಸಾಯಂಕಾಲ ಆರು ಗಂಟೆಗೆ ಹಂಗೆ ಇದೆ ಅದು ಅದರ್ಸ ಮುಂಚೆನೇ ಬೇಕಾಗಿತ್ತು ನಮಗೆ ಊಟ ನಾ ಮೂರು ಗಂಟೆಕ್ಕ ಹಂಗೆ ಅದು ನಾವು ಸಿದ್ಧತೆ ರೆಡಿ ಮಾಡ್ಕೊಬೇಕಲ್ಲ ಅದಕ್ಕೋಸ್ಕರ ಮುಂಚೆನೇ ಜರಾ ಜಲ್ದಿ ತಂದ್ಕೊಟ್ರೆ ಚಂದ ಚಂದ ಇರ್ತದೆ

ಸರಿ ನಿಮ್ಮ ಅದೇ ಟೈಮಿಗೆ ಕಳ್ಸ್ಕೊಡಿ ಮತ್ತು ಒಂದು ಸ್ವೀಟ್ ಎಲ್ಲ ಆಗ್ತದಲ್ಲ ಆ ಟೈಮಿಗೆ ಹೌದಾ ಆಗ್ತದಾ ಹಾಂ ಸರಿ ಮತ್ತೆ ಐಸ್ ಕ್ರೀಂನು ಸಿಗುತ್ತದಾ ಹಾಂ ಐಸ್ ಕ್ರೀಂನು ಬೇಕಾಗಿತ್ತು ಐಸ್ ಕ್ರೀಂ ಸಣ್ಣ ಸಣ್ಣ ಮಕ್ಕಳೆಲ್ಲ ಇರ್ತಾರೆ ಬಹಳ ಬಹಳ ಬೇಕಾಗ್ತದೆ

ಅದೇ ನಮ್ಮ ಅಡ್ರೆಸ್ಸೆಲ್ಲ ನಿಮ್ಗೆ ಇದು ಮಾಡ್ತೇವೆ ಕಾಂಟಾಕ್ಟ್ ಮಾಡ್ತೇವೆ ನೀವು ಅದರ ಮುಖಾಂತರ ಕಳಿಸ್ಬೌದು ಹಾಂ ನೀರಿನ ಬಾಟಲನ್ನ ಸಹಿತ ಕಳಿಸಿ ಎಷ್ಟು ಸಣ್ಣ ಬಾಟಲ್ ಟೆನ್ ಟೆನ್ ರೂಪೀಸ್ದು ಬಾಟಲ್ಸ್ ಬೇಕು ಅದೇ ರೀತಿ ಹ್ಞೂ ಮತ್ತೆ ಇನ್ನೂ ಒಳ್ಳೆಯ ರೀತಿಯಿಂದ ಊಟ ನಿಮ್ಮಲ್ಲಿ ನಿಮ್ಮ ಹತ್ರ ಸಿಗ್ತದಲ್ಲವಾ ಹೌದಾ ಹಾಂ ಸರಿ ಮತ್ತೇನು ವೆರೈಟಿ ಇದೆ ನಿಮ್ಮ ಹತ್ರ ಇ ಇದು ನಾವು ಹೇಳಿದಕ್ಕೆ ಬಿಟ್ಟು ಬೇರೆದು ಐಸ್ ಕ್ರೀಂ ಯಾವ ಫ್ಲೇವರಿದೆ ವೆನಿಲ್ಲನ ಹೌದಾ ಸರಿ ವೆನಿಲ್ಲ ಸ್ಟೋಬೇರಿ ಇದೆಯಾ ವೆನಿಲ್ಲ ಕಳ್ಸ್ಕೊಡಿ ಅದೇ ರೀತಿಯಾಗಿ ಮತ್ತೆ ಮತ್ತೆ ಯಾವ ಉಪ್ಪಿನಕಾಯನ್ನೂ ಕಳಿಸ್ತೀರಾ ಊಟದಲ್ಲಿ ಹೌದಾ ಹಾಂ ಸರಿ ಹ್ಞೂ ಸರಿ ಈಗ ನಮ್ಮಲ್ಲಾದರೆ ಒಂದುನೂರು ಜನರಿಗೆ ಹೇಳಿದ್ದೇವೆ ಒಂದರ್ ಮತ್ತೆ ಹೆಚ್ಚಿಗೆ ಜನ ಬಂದ್ರೂ ನೀವು ಕೋಡೊಂಥ ಸಾಧ್ಯತೆ ಇದೆ ನಿಮ್ಮ ಹತ್ರ ಆವಾಗಿಂದ ಆವಾಗೇ ಕೇಳಿದ್ರೆ ಕೊಡಲ್ವಾ ಫಸ್ಟ ಇದು ಮಾಡಬೇಕೇನು ಹೌದಾ ಇನ್ನು ಒಂದು ಒನ್ ಒನ್ ಫಿಫ್ಟಿ ಜನರಿಗೆ ಅಷ್ಟಾಗುವಷ್ಟು ಜರಾ ಸಿದ್ಧತೆ ಮಾಡಿ ಇಟ್ಟುಕೊಳ್ಳಿರಿ ಹಾಂ ಹಾಂ

ಐಸ್ ಕ್ರೀಂನೂ ಅದೇ ರೀತಿ ಯಾಕಂದರೆ ಮಕ್ಕಳೆಲ್ಲ ತಿಂತಾರೆ ಬಹಳ ಇರಲಿ ಬಾಟಲನ್ನೂ ಅಷ್ಟೇ ಬಾಟಲ್ ಪ್ಯಾಕೇಜ್ ಇರುತ್ತದಲ್ಲ ಬಾಟಲು ನಡಿತದೆ ಬಾಟಲ್ ಪ್ಯಾಕೇಜ್ ಅಂದ್ರೆ ಕಾಟನ್ಸ್ ಹಾಂ ಕಾಟನ್ಸ್ ಥರ ಇರ್ತದಲ್ಲ ಹೌದು ಸರಿ ಮತ್ತೆ ಮತ್ತೆ ಏನು ಸಿಗ್ತದೆ ನಿಮ್ಮ ಹತ್ರ ಮತ್ತೆ ಏನ್ರಿ ಪಾನಿಪುರಿ ಸಿಗ್ತದಾ ನಿಮ್ಮ ಹತ್ರ ಸಿಗ್ತದಾ ಹೌದು ಇಲ್ಲೇ ತಂದು ಮಾಡ್ತೀರಾ ಪಾನಿಪುರಿ ಏನು ಅಲ್ಲಿಂದೇ ಆರ್ಡರ್ ಪಾರ್ಸೆಲ್ ಟೈಪ್ ಕಳಿಸ್ತೀರಾ ಅಂದರೆ ಸರ್ವ್ ಮಾಡ್ತೀರಾ ಏನು ಅಲ್ಲಿಂದೇ ಪಾರ್ಸಲ್ ಥರ ಕಳಿಸ್ತೀರಾ ನಾವೇ ತಗೋಬೇಕು ಇಲ್ಲ ಮೇಡಮ್ ಹಂಗೆ ಹಾಗಾ ಸರಿ ಓಕೆ ಸರ್ ಸರ್ವ್ ಮಾ ಸರ್ವ್ ಮಾಡೋರು ಬರ್ತಾರೇನು ಓಕೆ ಪಾನಿಪುರಿ ಒಂದು ಬೇಕಾಗಿತ್ತು ಪಾನಿಪುರಿನು ಅಷ್ಟೆ ಇನ್ನು ಒಂದೂವರೆ ಜನರಿಗಷ್ಟೆ ಹಾಂ

ಮತ್ತೆ ಪಿಜ್ಜಾನು ನಿಮ್ಮ ಹತ್ತಿರ ಇರ್ತದೇನು ಇರಲ್ವಾ ಸರಿ ಅದೇ ಪಾನಿಪುರಿ ಅದೇ ರೀತಿಯಾಗಿ ಪಾನಿಪುರಿ ಮತ್ತು ಊಟದ್ದು ಐಸ್ ಕ್ರೀಂದು ಇವು ಮೂರು ಆರ್ಡರನ್ನು ಇದು ಮಾಡ್ಕೊಳ್ಳಿ ನಮ್ದು ಅಡ್ರೆಸು ಶಿವ್ ನಗರ್ ಸೌತಿದೆ ಇಲ್ಲಿ ಮು ಆರು ಗಂಟೆಗಿದೆ ಫಂಕ್ಷನು ನೀವು ಮೂರು ಗಂಟೆಗೆ ಹಂಗೆ ಕಳ್ಸ್ಕೊಟ್ರೆ ಸಾಕು

ಕಳಿಸ್ತೀರಾ ಓಕೆ ಬಾಟಲನ್ನೂ ಕಳ್ಸ್ಕೊಡ್ಬೇಕಾಗುತ್ತೆ ಅದರದ್ದೆಲ್ಲ ಟ್ರಾವೆಲ್ದೆಲ್ಲ ನಿಮ್ಮದೆ ಖರ್ಚುನೇ ನಮ್ದು ಖರ್ಚಾ ಇಲ್ಲ ಟ್ರಾವೆಲ್ದೆಲ್ಲ ನಿಮ್ಮದೇನಾ ಓಕೆ ಅಡ್ರೆಸ ಹಾಂ ಶಿವ್ ನಗರ್ ಸೌತ್ ಇಲ್ಲೇ ಮನೆ ಐತೆ ಹ್ಞೂ ಸರಿ ಕಳಿಸ್ಕೊಡಿ ಯಾವ ಡೇಟ್ ಅಂದ್ರೆ ಮಂಗ್ಳಾರ ಹಂಗೆ ಐತಿ ಇವತ್ತು ಫ್ರೈಡೆ ಇವತ್ತು ಸಾಟರ್ಡೆ ಅಲ್ವ ಮಂಗ್ಳಾರ

ಮಂಗ್ಳಾರ ರೀ ಅಷ್ಟೇ ಮೂರು ಗಂಟೆಗೆ ಹಂಗೆ ಕಳಸ್ಕೊಟ್ರೆ ನಾವು ಆರು ಗಂಟೆಗೆ ಹಂಗೆ ತೊಟ್ಟಿಲು ಕಾರ್ಯಕ್ರಮ ಇದೆ ಅದೇ ರೀತಿ ತೊಟ್ಟಿಲು ಕಾರ್ಯಕ್ರಮ ಹ್ಞೂ ಸರಿ ಸರಿ ಮೂರು ಗಂಟೆಗೆ ಕಳಿಸ್ಕೊಡಿ